ನಮಗೆ ತಿಳಿದಿರುವ ಸರ್ಕಾರಿ ಸ್ಕೀಮುಗಳಿಂದ ನಾವು ತುಂಬಾ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿದ್ದೇವೆ ಹೇಗೆಂದರೆ ನಾವು ಇತ್ತೀಚಿನ ಕಾಲದಲ್ಲಿ ಏನು ಕೂಡ ಸುಲಭವಾಗಿ ಪಡೆದುಕೊಳ್ಳುವುದಕ್ಕೆ ತುಂಬಾ ಕಷ್ಟವನ್ನು ಪಡುತ್ತಿದ್ದೇವೆ ಅದು ಆಗಿದ್ದಲ್ಲಿ ಪ್ರಯ್ ಸರ್ಕಾರವು ತುಂಬಾ ಸ್ಕೀಮ್ಗಳನ್ನೂ ಉಪಯೋಗಿಸುತ್ತಾ ನಮಗೆ ಪ್ರಯೋಜನವನ್ನು ಮಾಡಿಕೊಳ್ಳುತ್ತದೆ ಆದ್ದರಿಂದ ನಾವು ಕಷ್ಟ ಪಡುವ ಅವಶ್ಯಕತೆಯೇ ಇಲ್ಲದ ಹಾಗೆ ಇದೆ ಅದಲ್ಲದೆ ಬಡವರಿಗೆ ತುಂಬಾ ಸಹಾಯಕ ಪೂರ್ವಕವಾಗಿದೆ ಮಕ್ಕಳಿಗೆ ಮಕ್ಕಳಿಗೂ ಕೂಡ ಸಹಾಯಕ ಪೂರ್ವಕವಾಗಿದೆ ಅವ್ರವ್ರ ವೃತ್ತಿಯ ಅವರು ಬುದ್ಧಿಯ ಶೈಲಿಯಲ್ಲಿ ಆಗಲೀ ಆಟದ ಶೈಲಿಯಲ್ಲಾಗಲೀ ತುಂಬಾ ತುಂಬಾ ವೃತ್ತಿಪೂರ್ವಕವಾಗಿದ್ದಾರೆ ಆದ್ದರಿಂದ ಸರ್ಕಾರವು ಸರ್ಕಾರದ ಸ್ಕೀಮುಗಳಿಂದ ನಾವು ತುಂಬಾ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ಸರ್ಕಾರದ ಸ್ಕೀಮುಗಳಿಗೆ ನಾವು ಋಣಪೂರ್ವಕವಾಗಿ ಇರಬೇಕು